ನಮ್ಮ ಭಾರತ ಸ್ವಾತಂತ್ರ್ಯದ ಹೋರಾಟದ ಕುರಿತು ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದರೆ ನಮಗೆ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಸಿಕ್ಕಾಗ ನಾವು ಸಾಕಷ್ಟು ಈ ಸ್ವಾತಂತ್ರ್ಯ ಹೋರಾಟಗಾರ್ರನ್ನ ನಾವು ನೆನಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಮಹಾತ್ಮ ಗಾಂಧೀಜಿ ಸರ್ದಾರ್ ಭಾಯ್ ವಲ್ಲಭಭಾಯ್ ಪಟೇಲ್ ರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಸಾಕಷ್ಟು ಮಹಾನು ಘಟಾನುಘಟಿಗಳನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ನಾವು ಯಾವ ಒಂದು ಪ್ರಮುಖ ಘಟನೆಗಳು ಅಂತಂದರೆ ಉಪ್ಪಿನ ಸತ್ಯಾಗ್ರಹ ಮತ್ತು ಭಾರತ ಬಿಟ್ಟು ತೊಲಗಿ ಅನ್ನೋ ಚಳವಳಿಗಳನ್ನು ನಾವು ಸಾಕಷ್ಟು ನೆನಪಿಸಿಕೊಳ್ಳುತ್ತೇವೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲು ಸಾಕಷ್ಟು ಯುವ ವೀರ ಯೋಧರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಹತ್ತೊಂಬತ್ತು ನಲ್ವತ್ತೇಳು ರಾತ್ರಿ ವೇಳೆಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯ ನಮಗೆ ಸಿಕ್ಕಿರುವುದು ತುಂಬ ಖುಷಿಯಾಗಿದೆ ಆದರೆ ನಮ್ಮನ್ನಾಳುವ ಈಗಿನ ರಾಜಕಾರಣಿಗಳು ಅದರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಾರಣ ಏನಪ್ಪ ಅಂತಂದರೆ ಈಗಿನ ರಾಜಕಾರಣಿಗಳು ಸ್ವಾರ್ಥ ರಾಜಕಾರಣಿಗಳು ಸ್ವಾರ್ಥಕ್ಕಾಗಿ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ ಆದರೆ ಮಹಾತ್ಮ ಗಾಂಧೀಜಿಯವರನ್ನು ನಾವು ನೆನಪಿಸಿಕೊಳ್ಳಬೇಕಾದಂಥ ಈ ಒಂದು ಸಂದರ್ಭ ಏಕಂದ್ರೆ ಅವರು ಸಾಕಷ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅವ್ರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ